ಮಾಧ್ಯಮ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡದ ಸ್ಥಿತಿ ಏನಾಗಿದೆ ಅಂದರೆ ಅದಕ್ಕೆ ಸೂಕ್ತವಾದ ಮನ್ನಣೆ ದೊರ್ಕ್ತಾ ಇದೆಯೇ ಅಂತ ನನಗೇನಾದರೂ ನೀವು ಪ್ರಶ್ನೆ ಕೇಳಿದರೆ ನನ್ನ ಉತ್ತರ ಇಲ್ಲ ಅಂತ ಹೇಳ್ತೇನೆ ಯಾಕೆಂದರೆ ಇವತ್ತಿನ ದಿನದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿದರೆ ಸಾಕು ನಮಗೆ ಗೊತ್ತಾಗತ್ತೆ ಅಂದರೆ ಈ ನಗರ ಪ್ರದೇಶಗಳಲ್ಲಿ ಅತಿ ಕಡಿಮೆ ಜನರು ಕನ್ನಡ ಮಾತಾಡ್ತಿರೋದನ್ನ ನಾವು ಕಾಣಬಹುದು ಇನ್ನು ಯಾವುದೇ ಒಂದು ಅಂಗಡಿಗೆ ಹೋಗಿ ಏನೋ ತಗೊಂಬರ್ಬೇಕಂತಂದ್ರು ಕೂಡ ದೊಡ್ಡ ದೊಡ್ಡ ನಗರಗಳಲ್ಲಿ ಫಸ್ಟ್ ಮಾತಾಡೋದವ್ರು ಆಂಗ್ಲ ಭಾಷೆಯಲ್ಲೇ ಮಾತಾಡೋದು ಕನ್ನಡ ಅಂತೂ ಮರೆತುಬಿಟ್ಟಿದ್ದಾರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿದ್ದುಕೊಂಡೇ ಕನ್ನಡ ಭಾಷೆಯನ್ನು ಮಾತಾಡೋರು ತುಂಬ ಕಡಿಮೆ ನಗರ ಪ್ರದೇಶದಲ್ಲಿ ಇನ್ನೂ ಹಳ್ಳಿಯಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಕನ್ನಡದ ಬೆಲೆ ಅಂತ ಹೇಳಬಹುದು ಇನ್ನು ಟಿ ವಿ ಚಾನಲ್ಗಳಲ್ಲಂತೂ ಕನ್ನಡ ಬಳಸೋದೆ ಕಡಿಮೆ ಮಾಡಿದ್ದಾರೆ ಜನರಿಗೆ ಇಂಗ್ಲಿಷ್ ಮಾತನಾಡಿದರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ಅವರಿಗೆ ಬೆಲೆ ಜಾಸ್ತಿ ಇರೋದು ಅಂಥವರನ್ನ ಮಾತ್ರ ಉದ್ಯೋಗಕ್ಕಾಗಲಿ ಮಾಧ್ಯಮಗಳಲ್ಲಿ ಕೆಲಸ ಮಾಡೋದಕ್ಕಾಗಲಿ ಅವಕಾಶ ಕೊಡ್ತಾರೆ ಆದರೆ ಅಲ್ಲೊಂದು ಇಲ್ಲೊಂದು ಕನ್ನಡಪರ ಸಂಘಟನೆಗಳಿದ್ದಾವಲ್ಲ ಸಂಘಗಳು ಇರೋದ್ರಿಂದ ಮಾತ್ರ ಇನ್ನೂ ಕನ್ನಡ ಉಳ್ಕೊಂಡಿದೆ ಅಂತ ನನ್ನ ಅಭಿಪ್ರಾಯ